ಹದಿನೈದು ಆರು ಎರಡು ಸಾವಿರದ ಹತ್ತೊಂಬತ್ತು ಹದಿನೇಳು ಎಂಟು ಎರಡು ಸಾವಿರ್ದ ಇಪ್ಪತ್ತು ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ್ದ ಇಪ್ಪತ್ತು ಇಪ್ಪತ್ತೈದು ನಾಲ್ಕು ಎರಡು ಸಾವಿರ್ದ ಇಪ್ಪತ್ತೊಂದು ಹನ್ನೊಂದು ನಾಲ್ಕು ಎರಡು ಸಾವಿರ್ದ ಇಪ್ಪತ್ತೆರಡು